ಮನೆಯಲ್ಲಿ ಅಡುಗೆ ಮಾಡಲು ಎಲ್ ಪಿ ಜಿಯನ್ನು ಬಳಸುವಾಗ ಸುರಕ್ಷಿತವಾಗಿ ವಹಿಸಬೇಕಾದ ಮುಂಜಾಗ್ರತೆಯ ಕ್ರಮಗಳು ಏನೆಂದ್ರೆ ಹಿಂಗೆ ನಾವು ಮನೆಗೆ ಅಡುಗೆ ಮಾಡ್ಬೇಕಾದ್ರೆ ಫಸ್ಟ್ ಸಿಲಿಂಡರ್ದು ಮತ್ತು ಘ್ಯಾಸಿನ ವೈರು ಕನೆಕ್ಟ್ ಅದೇನಿಲ್ಲ ಅಂತ ನೋಡಬೇಕು ಆಮೇಲೆ ಸಿಲಿಂಡರ್ ಮೇಲಿರೋ ಡಕ್ಕಣ್ ಕರೆಕ್ಟ್ ಅದೇನು ಮುಚ್ಚಿದ್ ಚೆಂದ ಮುಚ್ಚಿದ್ದಿದೆ ಏನಿಲ್ಲ ಅಂತ ನೋಡಬೇಕು ಮತ್ತದು ವೈರ್ ಎಲ್ಲರ ಕಟ್ ಆಗ್ಯದಾ ಅಂತ ನೋಡಬೇಕು ಎಲ್ಲರ ಸ್ಮೆಲ್ ಏನಾರ ಹೊಂಟ್ತು ಅಂದ್ರೆ ಗಪ್ಪಂತ ಘ್ಯಾಸ್ ಚಾಲು ಮಾಡಬಾರ್ದು ಆಮೇಲೆ ಅದೆಲ್ಲ ಸರಿ ಅದೇನಿಲ್ಲ ಅಂತ ನೋಡಿದಮೇಲೆ ನಾವು ಘ್ಯಾಸ್ ಚಾಲು ಮಾಡಿ ಅಡುಗೆ ಮಾಡಬೇಕು ಅಡುಗೆ ಮಾಡಬೇಕಾದ್ರೂ ಭೀ ನಾವು ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕು ಕೇರ್ಲೆಸ್ ಮಾಡಬಾರ್ದು ಯಾವಾಗ್ಬೀ ಅಡುಗೆ ಮಾ ಘ್ಯಾಸಿನ ಘ್ಯಾಸಿನ ಮೇಲೆ ನಾವು ಅಡುಗೆ ಮಾಡ್ಬೇಕು ಮಾಡ್ಲಾತ್ತೇವ ಅಂದ್ರೆ ನಾವು ಅದು ಕೇರ್ಲೆಸ್ ಮಾಡಬಾರ್ದು ಅಡುಗೆ ಆಗೋ ತನ್ಕ ಘ್ಯಾಸಿನ್ ಬಳಿಯೇ ನಿಂತಿರಬೇಕು ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗಿ ಘ್ಯಾಸ್ ಬಂದ್ ಮಾಡೋದು ಚಾಲು ಮಾಡೋದು ಹೀಗೆಲ್ಲ ಮಾಡ್ತಾರೆ ಅದಕ್ಕೆ ನಾವು ಅಡುಗೆ ಆಗೋ ತನಕ ಅಲ್ಲೇ ನಿಂದಿರಬೇಕು ಮತ್ತೆ ಎಂತಾಗಿ ನಾವು ಅಡುಗೆ ಘ್ಯಾಸ್ ಅಂದ್ರೆ ಒಂಥರ ಭಯ ಇರ್ತದೆ ಈಗ ನಾವು ಒಲೆ ಮೇಲೆ ಅಂದ್ರೆ ಈಝಿಯಾಗಿ ಮಾಡ್ಬೋದು ಈ ಈ ಅನ್ ಏನು ಭೀ ಟೆನ್ಷನ್ ಇರೋಲ್ತದು ಒಲೆ ಮೇಲೆ ಅದಕ್ಕೆ ಘ್ಯಾಸ್ ಘ್ಯಾಸ್ ಘ್ಯಾಸಿನ ಮೇಲೆ ಏನಾದ್ರೂ ಅಡುಗೆ ಮಾಡ್ಬೇಕಾದ್ರೆ ಸರಿಯಾಗಿ ಕ್ರಮಗಳು ತಗೊಳ್ಬೇಕು ಈಗ ಅಡುಗೆ ಎಲ್ಲ ಆದ್ಮೇಲೆ ಬಿ ಘ್ಯಾಸ್ ಎಲ್ಲ ಫಸ್ಟ್ ಬಂದ್ ಮಾಡಬೇಕು ಮೇಲಿಂದ ಬಂದ್ ಮಾಡಿ ಕೆಳಗಿಂದೆಲ್ಲ ಬಂದ್ ಮಾಡಬೇಕು ಮತ್ತದು ವೈರ್ ಇಲ್ಲಂತಂದ್ರೆ ವರ್ಷಕ್ಕೊಮ್ಮೆಲೆ ಚೇಂಜ್ ಮಾಡ್ತಲೇ ಇರಬೇಕು ಮತ್ತು ಮಲ್ಕೊಳ್ಬೇಕಾದ್ರೆ ಭೀ ಇದು ಘ್ಯಾಸ್ ಬಂದದ್ದೇನಿಲ್ಲ ಅಂತ ನೋಡಬೇಕು ಯಾವಾಗ್ಬೀ ಚಾಲೂ ಒಬ್ಬರೊಬ್ರು ಮನೆಗೆ ಚಾಲೂನೇ ಇರ್ತದೆ ಹಾಗೆ ಅದು ಅದ್ರಲ್ಲಿನ ಒಂದು ಮುಂದೊಂದು ಕೆಟ್ಟ ಪರಿಸ್ಥಿತಿಗಳೇ ಉಂಟಾಯ್ತವ ಅದ್ಕೆ ನಾವು ಯಾವಾಗ್ ಭಿ ಜಾಗ್ರತೆ ವಹಿಸಬೇಕು ಘ್ಯಾಸಿನ ಬಗ್ಗೆ ನಮ್ಮ ಮಮ್ಮಿ ಹೇಳ್ತಿದ್ದರು ನನಗೆ ಯಾವಾಗ್ಬಿ ಘ್ಯಾಸ್ ಬಂದ್ ಬಂದ್ ಬಂದದೇನಿಲ್ಲ ಅಂತ ನೋಡು ನಾನು ಯಾವಾಗ್ಬೀ ನೋಡ್ಬೇಕನ್ನೋ ನಾನು ಅಡ್ಗೆ ಮಾಡ್ಲತ್ತತಂದ್ರೆ ಯಾವಾಗ್ಬಿ ಮೇಲಿನ ಘ್ಯಾಸ್ ಒಟ್ಟೇ ಆಫ್ ಮಾಡ್ತೆ ಕೆಳಗಿಂದ ಯಾವಾಗ್ಬಿ ಆಫ್ ಮಾಡಲ್ಲ ನಾನು ನಮ್ಮ ಮಮ್ಮಿ ಯಾವಾಗ್ಬಿ ನನಗೆ ಬೈಯ್ಯೋರು ಅದು ಯಾಕೆ ಆಫ್ ಮಾಡಲ್ಲ ನೀನು ಅಂತ ಹೀಗೆಲ್ಲ ಬೈತಿದ್ದರು ಆದ್ರೂ ಭೀ ಅವ್ರ ಮಾತೇ ಕೇಳ್ತಿದ್ದಿಲ್ಲ ಅವ್ರು ಏನಾಕಿ ಅಂದ್ಕೊ ಏನಾಕಿ ಮಾಡಲ್ರು ನನಗೆ ಯಾಕೆ ನಂದು ಅಡುಗೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಅದೇ ಕೇರ್ ಮಾಡ್ತಿದ್ದಿಲ್ಲ ನಾನು ನನ್ಗೆ ತೋಲ್ ಸಲ ಹೇಳ್ಯಾರ್ರಿ ಇನ್ನೂ ಭೀ ನಾನು ಮಾಡ್ತೆ ಹಾಗೆ ಬಟ್ ನನಗದು ತಲೆಯೇ ಇಟ್ಕೊಮಲೇ ನೀವು ಭೀ ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಯಾವಾಗ್ಬೀ ಅಡುಗೆ ಆಯ್ತು ಕಿ ಗಪ್ಪಂತ ಆಗಿಂದಾಗೆ ಮೇಲೆ ಮೇಲಿಂದ ಭೀ ಮತ್ತು ಕೆಳಗಿಂದ ಭೀ ಆಫ್ ಮಾಡಿರಿ ಮತ್ತು ಅಡುಗೆ ಮಾಡ್ಬೇಕಾದ್ರೆ ಘ್ಯಾಸಿನ ಬಳಿ ಇರ್ತ್ರಿ ಈಗ ನಾವು ಅಡುಗೆ ಮಾಡ್ಬೇಕಂತಂದ್ರೆ ಯಾವುದರ ಬಗರ್ ಹಾಕೋದಾಗ್ಲಿ ಯಾವ್ದು ಭೀ ನಾವು ಹಿಂಗೆ ಮಾಡ್ಲತ್ರ ಫ್ಲೇಮ್ ಅಂಬೋದು ಜರಾ ಕಮ್ಮಿ ಇಟ್ಟು ಮಾಡಬೇಕು ಸ್ಪೀಡ್ ಇಟ್ಟು ಮಾಡಿದ್ರೆ ಅದು ಮೇಲೆ ಬರ್ತದ ಅದ್ರಲ್ಲಿಂದ ತೋಲೆ ಪ್ರಾಬ್ಲಮ್ಸ್ಗಳಿವೆ ಅದಕ್ಕೆ ಕೇರ್ ಮಾಡಿರಿ ಘ್ಯಾಸಿನ ಬಗ್ಗೆ ಓಕೆ ಥ್ಯಾಂಕ್ ಯು